ಹಲೋ ಸರ್ ನಮಸ್ತೆ ಹಾಂ ಎಲ್ಲಿಂದ ಕಾಲ್ ಮಾಡ್ತಿ ಎಲ್ಲಿಂದ ಫೋನ್ ಮಾಡ್ತಿದ್ದೀರಿ ಹಾಂ ಹೌದಾ ಯಾವ ತರಕಾರಿ ಬೇಕು

ಅಂದರೆ ಇದು ಯಾವಾಗಕ್ಕೆ ಬೇಕು ಸರ್ ಯಾವಾಗಕ್ಕೆ ಬೇಕು ನಿನ್ನೆ ಒಂದು ನಿನ್ನೆ ಒಂದು ಲೋಡು ಕಳಿಸಿ ಕೊಟ್ಟೀನಿ ನಿಮಗೆ ಭಾನುವಾರಕ್ಕೆ ಅಲ್ಲಾ ಸರಿ ಸರ್ ಅಡ್ಜಸ್ಟ್ ಮಾಡಿ ಹಾಂ ಬರ್ಬೋದು ಸರ್ ನಮ್ಮ ಲೈನ್ ಉಂಟು ಅಲ್ಲಿ ಸರ್ ಗಾಡಿ ನಮ್ಮದು ಬರ್ ನಮ್ಮದು ಭಾನುವಾರ ನಿಮಗೆ ಎಷ್ಟೊತ್ತಿಗೆ ಬೇಕು ನಮಗೆ ಭಾನುವಾರ ಬೆಳಗ್ಗೆ ಒಂದು ಲೈನ್ ಹೋಗ್ಲಿಕ್ಕೆ ಉಂಟು ಅದು ಕೊಣಾಜೆ ರೋಡಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರುತ್ತೆ ಕೊಣಾಜೆ ಬಂದು ತಲುಪುವಾಗ ಒಂದು ಹತ್ತು ಹತ್ತು ಕಾಲು ಆಗ್ಬೋದು ನಿಮಗೆ ಬೇಗ ಬೇಕಿತ್ತಾ ಹೇಗೆ ಒಂದು ಎಂಟು ಗಂಟೆಗೆ ಸಿಕ್ಕಿದರೆ ಸಾಕಾ ಹಾಂ ಸರಿ ಅಡ್ಜಸ್ಟ್ ಅಂದರೆ ನಿಮಗೆ ಪ್ರೈಸ್ ಅಂದರೆ ಟೊಮೆಟ ಕೆ ಜಿಗೆ ಮೂವತ್ತು ನೀವು ಅಂದರೆ ನೀವು ಅಂದರೆ ಹೋಲ್ಸೆಲ್ ತಗೊಳ್ಳೋದು ಅಲಾ ಕಮ್ಮಿ ಅಂದರೆ ನೀವು ಹೋಲ್ಸೆಲ್ ಅಲಾ ಒಂದು ಎರಡು ರೂಪಾಯಿ ಕಡಿಮೆ ಮಾಡ್ಬೋದು ಹಾಂ ಎಲ್ಲ ಫ್ರೆಶ್ ತರಕಾರಿ ನಮ್ಮ ಇದು ತೊಂದರೆ ಎಂತ ಇಲ್ಲ ಎಲ್ಲ ಫ್ರೆಶ್ ತರಕಾರಿ

ಈರುಳ್ಳಿಗೆ ಮೂವತ್ತೈದು ಸರ್ ಹೌದಾ ಅಂದರೆ ಸರ್ ಕಳೆದ ಸಲನೇ ಜಾಸ್ತಿ ಇತ್ತು ಈ ಸಲ ಆಗೊದಿಲ್ಲ ಸರ್ ಅಂದರೆ ಕಳೆದ ಸಲ ನಲವತ್ತು ಇತ್ತು ಈ ಸಲ ಮೂವತ್ತೈದಕ್ಕೆ ಬಂದಿದೆ ಆದರೂ ಒಂದು ಎರಡು ರೂಪಾಯಿ ಕಡಿಮೆ ಮಾಡುವ ಆಗಿಲಿಕ್ಕಿಲ್ಲಾ ಸರಿ ಸರ್ ನಾನು ಕಳಿಸ್ಬಿಟ್ಟು ಇದೆ ನಂಬರಿಗೆ ಕಾಲ್ ಮಾಡ್ತೇನೆ ಸರಿ ಸರ್ ಇಡ್ತೇನೆ